ಹಲೋ ಹಾಂ ಅಲೋ ಸರ್ ಹೇಳಿ

ಹಾಂ ಹೇಳಿ ಸರ್ ಇಲ್ಲಿ ಇಲ್ಲ ಸರ್ ಹಾಂ ಆಯ್ತು ಸರಿ ಸರ್ ಬಂದವರೆಲ್ಲ ಎಂಟ್ರಿ ಮಾಡಿಸ್ಬಿಟ್ಟೆ ಕಳಿಸ್ತಾ ಇದ್ದೀವಿ

ಹಾಂ ಇಲ್ಲ ಅಲ್ಲ ನೇಮ್ ಅಡ್ರಸ್ಸು ಗಾಡಿ ನಂಬರು ಅವ್ರ ಫೋನ್ ನಂಬರ್ ಕೂಡ ಬರ್ದು ಕಳಿಸ್ತಾ ಇದ್ದೀವಿ ಅದು ಕ್ಲೀನಿಂಗ್ ಮಾಡಕ್ಕೆ ಬರ್ತಾರಲ್ಲ ಅವ್ರನ್ನೂ ಅಷ್ಟೆ ಬಿಟ್ಟು ಕಳಿಸ್ತಾ ಇದ್ದೀವಿ ಒಳಗಡೆಗೆ ಹಾಂ ಏನು ಇಲ್ಲ ಸರ್ ಎಲ್ಲ ಗೇಟಲ್ಲೂ ಇಲ್ಲಿ ಇದ್ದಾರೆ ಸೆಕ್ಯುರಿಟಿ ಗಾರ್ಡ್ಸು ಹಂಗೆ ಏನು ಇಲ್ಲ ಸರ್ ಏನಾದರೂ ಇದ್ದರೆ ಹೇಳ್ತೀವಿ ಓಕೆ ಸರ್ ಓಕೆ ಅದೇ ಎಲ್ಲರ್ನೂ ಚೆಕ್ ಮಾಡೇ ಕಳಿಸ್ತಾ ಇದೀವಿ ಇಂಡಿವ್ಜುಯಲ್ ಆಗಿ ಅದೇ ಇಲ್ಲ ಐ ಡಿ ಕಾರ್ಡ್ ರೇ ಎಂಪ್ಲಾಯ್ಸು ಕೂಡ ಐ ಡಿ ಕಾರ್ಡ್ ಇದ್ದರೆ ಮಾತ್ರ ಇಲ್ಲಿ ಒಳಗಡೆ ಬಿಡ್ತಾ ಇದೀವಿ ಇಲ್ಲ ಅಂದರೆ ಬಿಡೋಲ್ಲ

ಓಕೆ ಸರಿ ಓಕೆ ಸರ್ ಇಲ್ಲ ಸರ್ ಅನ್ನೋನ್ ಪರ್ಸನ್ ಯಾರನ್ನೂ ಮಾಡೋಲ್ಲ ಯಾರಾದರೂ ಒಳಗಡೆಯಿಂದ ರೆಫ್ರಲ್ ಕೊಟ್ಟರೆ ಇಲ್ಲ ಹೆಚ್ ಆರ್ಸ್ ಯಾರಾದರೂ ಹೇಳದ್ರೆ ಮಾತ್ರ ಒಳಗಡೆ ಬಿಡ್ತೀವಿ ಇಲ್ಲಾಂದರೆ ಇಲ್ಲ ಬಿಡೋಲ್ಲ ಸರ್ ನಾವು ಆ್ಯಕ್ಚುಲಿ ಐ ಸೆಕ್ಯೂರಿಟಿ ಒಳಗಡೆ ಯಾರಾದರೂ ಗೊತ್ತಿರೋರು ಹೇಳದ್ರೆ ಮಾತ್ರ ಒಳಗಡೆ ಬಿಡ್ತೀವಿ ಯಾರಾದರೂ ಅನ್ನೋನ್ ಪರ್ಸನ್ ಸುಮ್ಮನೆ ಹಿಂಗ್ ಹೋಗ್ ನೋಡಬೇಕು ಅಂದ್ರೂ ಒಳಗಡೆ ಬಿಡೋಲ್ಲ ಯಾರಾದರೂ ಕಾಲ್ ಮಾಡಿಸಿ ಯಾರು ಒಳಗಡೆ ಯಾರು ಎಂಪ್ಲಾಯಿಸ್ಗೆ ಅವ್ರು ನಮ್ಮವರೇ ಅಂತ ಹೇಳಿದ್ರೆ ಮಾತ್ರ ಬಿಡ್ತಿವಿ ಒಳಗಡೆಗೆ ಇಲ್ಲಾಂದರೆ ಒಳಗಡೆ ಬಿಡೋಲ್ಲ ಹಾಂ ಆಯ್ತು ಸರ್ ಸೆಕ್ಯುರಿಟಿ ಆಫೀಸಲ್ಲಿ ನೋಡ್ತಾ ಇರ್ತೀವಿ ಡೈರೆಕ್ಟಾಗಿ ಓಕೆ ಸರ್ ಎಲ್ಲ ನೋಡ್ತಾ ಇರ್ತಾರೆ ಸರ್ ಸೆಕ್ಯುರಿಟಿ ಗಾರ್ಡ್ಸ್ ನಮ್ಮ ಕೊಲೀಗ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ನೋಡ್ತಾ ಇರ್ತಾರೆ ಹೌದು ಸರ್ ಹಾಂ ನೋಡ್ತಾ ಇರ್ತೀವಿ ಸರ್ ಕ್ಲೀನಿಂಗ್ ಅವರೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ತಾರಾ ಎಲ್ಲ ಗಾರ್ಡನ್ಸೆಲ್ಲ ನೋಡ್ತಾ ಇರ್ತೀವಿ ಹೋಗೋ ಪ್ಲೇ ಬರೋ ಪ್ಲೇಸೆಲ್ಲ ನೋಡ್ತಾ ಇರ್ತೀವಿ ಕ್ಲೀನ್ ಮಾಡ್ತೀವಿ ಎವ್ರಿ ಡೇ ಮಾಡ್ಸ್ತೀವಿ ಸರ್ ಮಾರ್ನಿಂಗ್ ಇವ್ನಿಂಗ್ ಒಂದ್ಸತಿ

ಓಕೆ ಸರ್ ಇಲ್ಲ ಸರ್ ಓಕೆ ಆಯ್ತು ಸರ್ ಅದೇ ಬುಕ್ಕಲ್ಲಿ ಎಲ್ಲ ಎಂಟ್ರಿ ಮಾಡಿಸ್ಕೊಂಡೇ ಒಳಗಡೆ ಬಿಡೋದು ಇಲ್ಲಾಂದರೆ ಬಿಡೋದಿಲ್ಲ ಒಳಗಡೆ ಗೇಟೇ ಓಪನ್ ಮಾಡೋಲ್ಲ ಓಕೆ ಓಕೆ